ನಮ್ಮ ಈ ಕಡೆಯೆಲ್ಲ ಇಳುವರಿ ಅಡಿಕೆ ಅಂತ ಹೇಳ್ದೆ ಅಡ್ಕೆನೆ ತುಂಬಾ ಜಾಸ್ತೀ ಇಳುವರಿ ಕೊಡೊದು ನಮಗೆ ಅಡಿಕೆಯಿಂದಲೆ ನಾವು ತುಂಬ ಲಾಭ ತಗೊಳ್ಳೊದು ಅದನ್ನು ಹೆಂಗೆ ಲಾಭ ತಗೋತಿವಿ ಅಂತ ಅಂದರೆ ಫಸ್ಟು ಸ್ಟಾರ್ಟಿಂಗಿಂದ ಬೆಳಸುವಾಗಲೇ ಹಳೇಕಾಲದ ಮರದ ಅಡಿಕೇನ ಅವನ್ನೆಲ್ಲ ಒಂದು ಚೀಲ್ದಲ್ಲಿ ಹಾಕ್ಬಿಟ್ಟು ಇಲ್ಲ ಮಣ್ಣಲ್ಲಿ ಮುಚ್ಚಿ ಅವು ಮೊಳ್ಕೆ ಬರೊತನಕ ಒಂದು ಸ್ವಲ್ಪ ಸಸಿ ಆಗೋ ತನಕ ಅದಕ್ಕೆ ಕಾಯ್ತೀವಿ ಅವು ಸಸಿ ಆಗೊದ್ವರೆಗೂ ನೀರಾಕಿ ಚೆನ್ನಾಗಿ ಬೆಳೆಸ್ತಿವಿ ಬೆಳ್ಸಾದ್ಮೇಲೆ ಅವೆಲ್ಲ ಸಸಿ ಆದ್ಮೇಲೆ ಆ ಸಸಿ ತಗಂಡ್ಹೋಗಿ ಖಡ್ಗದ್ ಥರ ಎಲ್ಲ ಮಾಡಿ ಊರ್ತೀವಿ ಭೂಮಿಗೆ ಭೂಮಿ ಮೇಲೆ ಊರಿ ಅವಕ್ಕೆ ನೀರು ಬಿಟ್ಟು ಗೊಬ್ಬರ ಹಾಕಿ ಎಲ್ಲ ಹಾಕಿ ಬೆಳಳ್ತೀವಿ ಅದು ಸ್ವಲ್ಪ ಅದ್ ಒಂದು ಅಡಿಕೆಮ್ ಒಂದು ವರ್ಷ ಒಂದು ಫಸ್ಲು ಪೂರ್ತಿ ಒಂದು ಅಡಿಕೆ ಮರ ಬೆಳೆಯೋದಕ್ಕೆ ಮಿನಿ ಅಂದರೆ ಐದು ವರ್ಷ ತಗೊಳ್ಳುತ್ತೆ ಐದು ವರ್ಷ ತಗೊಳ್ಳುತೆ ಅಡಿಕೆ ಬೆಳ್ಯೋದಕ್ಕೆ ಅದು ಒಂದು ಕಿಂಟೋಲ್ಗೆ ಅರವತ್ತು ಸಾವಿರ ರೂಗಳನ್ನು ನಾವು ತಗೊತೀವಿ ಒಂದು ಅಡಿಕೆ ಒಂದು ಕಿಂಟೋಲ್ಗೆ ಅರವತ್ತು ಸಾವಿರ ಅಂದರೆ ಕೆಲವರು ಐವತ್ತು ಐವತ್ತು ಕಿಂಟೋಲು ಆ ಥರಯೆಲ್ಲಾ ಬೆಳಿತಾರೆ ಆ ಥರಯೆಲ್ಲಾ ಇಳುವರಿ ಜಾಸ್ತಿ ಬರಬೇಕಂದ್ರೆ ಅಡಿಕೆ ತೋಟಕ್ಕೆ ಯಾವಾಗಲೂ ನೀರು ಹಾಕ್ತಿರ್ಬೇಕು ಅದರಲ್ಲಿ ಗೊಬ್ಬರ ತುಂಬ ಇರಬೇಕು ಇದನ್ನು ಸಾ ಇವಾಗೆಲ್ಲ ಹಸುವಿನ್ ಗೊಬ್ಬರ ಕುರಿ ಗೊಬ್ಬರ ಮೇಕೆ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ತುಂಬ ಆ ಅಡಿಕೆಗೆ ಹಾಕ್ತಾಯಿರ್ಬೇಕು ಮತ್ತು ಗೊಬ್ಬರ ಹೊಡಸ್ತಿರಬೇಕು ಜೋಳ ಆಗಲೀ ಏನಾದರೂ ಆಗಲೀ ಅಡಿಕೆ ತೋಟದಲ್ಲಿ ನಾವೇನಾದರೂ ಬೆಳಿತಾ ಗೊಬ್ಬರ ಹಾಕ್ತಾ ಅವನ್ನು ಚೆನ್ನಾಗಿ ನಾವು ಸಂರಕ್ಷಣೆ ನಮ್ಮ ಮಕ್ಳ್ ಥರ ನಾವು ಅವನ್ನು ಬೆಳೆಸ್ಕೊಂಡ್ ಹೋಗ್ತಿದ್ರೆ ಅವು ನಮ್ಮ ಜೀವನವು ನಮ್ಮ ಜೀವನಕ್ಕೆ ನಮಗೆ ಡಬ್ಬಲ್ ಅದ್ರದ್ದು ಎರಡು ಪಟ್ಟು ಅದರ ಲಾಭವನ್ನು ನಾವು ತಗೊತೀವಿ ಒಂದು ಕಿಂಟೋಲ್ಗೆ ಅರವತ್ತು ಸಾವಿರ ಅಂದರೆ ಒಂದು ಮರದಲ್ಲೇ ಎಷ್ಟು ಕಿಂಟೋಲ್ ಸಿಗುತ್ತೆ ಒಂದು ಮರದಲ್ಲೇ ಎಷ್ಟು ಸಿಗುತ್ತೆ ಎಷ್ಟು ಐವತ್ತು ಕಿಂಟೋಲ್ ಅರವತ್ತು ಕಿಂಟೋಲ್ವರೆಗೂ ಕೆಲವ್ರು ಆ ಅಡಿಕೆ ತೋಟನಾ ಆ ಅಡಿಕೇನಾ ಹಾಕ್ತಾರೆ ಅದರಲ್ಲಿ ಎಷ್ಟೆಷ್ಟು ದುಡ್ಡು ತಗೋತಾರೆ ಒಮ್ಮೊಮ್ಮೆ ಒಂದೊಂದ್ ಸತಿ ಕಿಂಟೋಲಿಗೆನೇ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಅಂತೆಲ್ಲ ಆದರೆ ರೈತರಷ್ಟು ಖುಷಿಪಡೋರು ಯಾರೂ ಇರೋದೇ ಇಲ್ಲ ಅಷ್ಟು ಖುಷಿಯಾಗಿರ್ತಾರೆ ಈ ಕಡೆಯಲ್ಲ ಇಳುವರಿ ಬರದೇ ಅಷ್ಟು ಜಾಸ್ತಿ ಗೊಬ್ಬರ ನೀರು ಚೆನ್ನಾಗಿ ಆಡ್ತಾಯಿರಬೇಕು ಹಸ್ರ್ ಹಸ್ರಾಗಿ ಆ ಅಡ್ಕೆ ತೋಟ ಚೆನ್ನಾಗಿ ಬಂತಂದರೆ ನಮಗೆ ಅಡ್ಕೆ ಅಡಿಕೆ ತೋಟದಲ್ಲಿ ನಮಗೆ ಫಸ್ಲು ಸಹ ತುಂಬಾ ಚೆನ್ನಾಗೆ ಸಿಗುತ್ತೆ ಅದು ಸಿಕ್ಕಿದಷ್ಟು ನಮಗೆ ಲಾಭ ಜಾಸ್ತಿ ಆಗ್ತಾ ಬರುತ್ತೆ ಹೀಗಾಗಿ ಅಡಿಕೆ ಬೆಳೆಯೋದೇನು ತುಂಬ ಕಷ್ಟ ಏನೂ ಅನ್ಸೋಲ್ಲ ಬಟ್ ಅದೊಂದು ಸ್ವಲ್ಪ ಸಂರಕ್ಷಣೆಯಿಂದ ಚೆನ್ನಾಗಿ ನೋಡ್ಕೊಂಡ್ರೆ ಅವು ನಮ್ಮನ್ನು ಚೆನ್ನಾಗಿ ನೋಡ್ಕೊತವೆ ಹೀಗಾಗಿ ಈ ಕಡೆಯೆಲ್ಲ ಇಳು ಅದರದ್ದು ಅಡಿಕೇನ ತುಂಬ ಇಳುವರಿಯಿಂದ ಚೆನ್ನಾಗಿ ಬೇಯ್ಸಿ ಕಾಯಿಸ್ತಾರೆ ಅದಂಗೆ ತುಂಬ ವರ್ಷ ಆದಮೇಲೆ ಅದರಲ್ಲೆ ಇರೊ ಅಡಿಕೇನ ತಗೊಂಡು ತಿರ್ಗಿ ಮತ್ತು ಅದು ಊರು ತಿರ್ಗಿ ಸಸಿ ಮಾಡಿ ತಿರ್ಗಿ ಎಲ್ಲ ಬೆಳೆಸ್ತಾರೆ ಹಿಂಗೆಲ್ಲಾ ಚೆನ್ನಾಗಿ ಅಡಿಕೆ ತೋಟಾನ ನಾವು ಎಲ್ಲರೂ ಬೆಳೆಸ್ತಾ ಹೋದ್ರೆ ನಮ್ಮ ರೈತರ ಜೀವನವೂ ಸಹ ಅಡಿಕೆ ತೋಟದಲ್ಲಿ ತುಂಬ ಚೆನ್ನಾಗಿ ಲಾಭವೋ ಸಿಗುತ್ತೆ ನಮಗೆ ಲಕ್ಷ ಲಕ್ಷ ಒಂದು ವರ್ಷಕ್ಕೆ ಒಂದು ಸತಿ ಎಷ್ಟೋ ಲಕ್ಷಗಳು ಸಿಕ್ಕುತ್ತೆ ಈಗಾಗಿ ಅಡ್ಕೆ ತೋಟವು ನಮಗೆ ತುಂಬ ಸಹ ಇಳುವರಿ ಬೆಳೆಯೆಂದು ನಾವು ಎಂದುಕೊಂಡಿದ್ದೇವೆ